ಹಲೋ ಸರ್ ನಾನು ರೇಣುಕಮ್ಮ ಅಂತ ಸರ್ ನಾನು ಸ್ವಿಗ್ಗಿಲಿ ಫುಡ್ರಾ ಆಡ್ರು ಮಾಡಿದ್ದೆ ಬಟ್ ಅದು ಅಮೌಂಟು ಪೇ ಆಗೈತ ಇಲ್ವ ಅಂತ ಗೊತ್ತಾಗ್ತಾಯಿಲ್ಲ ಸರ್ ನೀವು ಸ್ವಲ್ಪ ಚೆಕ್ ಮಾಡಿ ಹೇಳ್ಬಹುದ ನಾನು ಐದು ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಹಾಂ ಓಕೆ ಸರ್ ಬಾಯ್